ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮದು ಪಾಲು ಸ್ವಲ್ಪ ಈಗ ತುಂಬ ಕಮ್ಮಿ ಆಗ್ತಾ ಇದೆ ಒಂದು ವೇಳೆ ನನಗೆ ಅದನ್ನು ಸುಧಾರಿಸಲು ಅವಕಾಶ ಸಿಕ್ಕಿದರೆ ನಾನು ತುಂಬಾ ಒಳ್ಳೆಯ ರೀತಿಯಲ್ಲಿ ಅದನ್ನು ಒಂದು ಮುಂದೆ ತರುತ್ತೇನೆ ಅಂದರೆ ಈಗ ಒಂದು ಒಂದು ಬೇರೆ ಬೇರೆ ರೀತಿಯ ಕಮಿಟಿ ಮಾಡ್ತೇನೆ ಒಂದೊಂದು ಊರಿಗೆ ಈಗ ನಾವು ಮುಂಚೆ ಕಾಲೇಜಲ್ಲೆಲ್ಲ ಇರುವಾಗ ನಮಗೆ ತ್ರೋಬಾಲು ವಾಲಿಬಾಲ್ ಆ ಥರ ಎಲ್ಲ ಗೇಮಿಗೆ ಬೇರೆ ಕಡೆಯೆಲ್ಲ ಹೋಗಲಿಕ್ಕಿತ್ತು ಹಾಗೆ ಹೋಗುವಾಗ ನಮಗೆ ಎಂಥ ಆಗ್ತಿತ್ತಂದರೆ ನಾವೇ ಶಾಲೆಯವರೆ ಹಣ ಕೊಡ್ತಿತ್ತು ಟೀಚರ್ಸ್ ಅವರೆ ಅವರ ಕೈಯಿಂದ ಹಾಕ್ತಿದ್ದರು ಅದಕ್ಕಾಗಿ ಬೇರೆ ಸರ್ಕಾರದಿಂದ ಬೇರೆ ಏನು ಹಣ ಏನು ಸಪ್ರೇಟ್ ಆಗಿ ಬರ್ತಾ ಇರಲಿಲ್ಲ ಟೀಚರ್ ಅವರೆ ಹಾಕಿ ಎಲ್ಲ ಕೊಡ್ತಿದ್ದರು ಸೊ ಇದನ್ನೆಲ್ಲ ನಾವು ತಡೆ ಹಿಡಿಯಲು ಈಗ ನಾನು ನನಗೆ ಒಂದು ಅವಕಾಶ ಸಿಕ್ಕರೆ ನಾನು ಎಂಥ ಮಾಡ್ತೇನೆ ಅಂದರೆ ಒಂದು ಸಮಿತಿಯನ್ನು ರಚನೆ ಮಾಡ್ತೇನೆ ಆ ಸಮಿತಿಯಲ್ಲಿ ಒಂದೊಂದು ಊರಿಗೆ ಅಂದರೆ ಒಂದೊಂದು ಶಾಲೆಯ ಅಥವಾ ಒಂದೊಂದು ಊರಿಗಾ ಪಂಚಾಯ್ತಿಗಾ ಆ ಥರ ಒಬ್ಬೊಬ್ಬರನ್ನೊಂದು ಒಬ್ಬೊಬ್ಬರಿಗೂ ಅದೊಂದು ವಹಿಸಿಕೊಡ್ಲಿಕ್ಕೆ ಹೇಳ್ತೇನೆ ಈಗ ಉದ್ಯಾವರಕ್ಕೊಂದೊಬ್ರು ಉಡುಪಿಯನ್ನೊಬ್ಬರು ನೋಡಿಕೊಳ್ಲಿಕ್ಕೆ ಹಾಗೆ ಆ ಉಡುಪಿಯ ಏನಾದರು ಕ್ರೀಡೆಯನ್ನು ಏನಾದರು ಇದ್ದರೆ ಅದನ್ನು ನೋಡಿಕೊಳ್ಳಿಕ್ಕೆ ಒಬ್ಬರು ಅವರತ್ರ ಹೇಳೋದು ಇದು ಉಡುಪಿಯಲ್ಲಿ ಯಾರಾದರು ಕ್ರೀಡೆಗೆ ಹೆಚ್ಚು ಹೆಚ್ಚು ಆಸಕ್ತಿ ಇದ್ದರೆ ಅವರನ್ನ ಸೆಲೆಕ್ಟ್ ಅವರನ್ನು ಸೆಲೆಕ್ಟ್ ಮಾಡಿ ಅವರತ್ರ ಮಾತಾಡಿ ಅವ್ರು ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ತ್ರೋಬಾಲ್ ಆಡ್ತಾರಾ ಕಬಡ್ಡಿ ಆಡ್ತಾರಾ ಅವರಿಗೆ ಬೇಕಾಗಿರುವ ಟ್ರೈನಿಂಗ್ ಎಲ್ಲ ಕೊಟ್ಟು ಅದನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು ಅಂದರೆ ಪ್ರತಿ ಶಾಲೆ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಮಕ್ಕಳನ್ನೆಲ್ಲ ನೋಡಿ ಅಲ್ಲಿ ಗೊತ್ತಾಗ್ತದೆ ಅವರನ್ನು ಅವರ ಟೀಚರ್ಸಿಗೆಲ್ಲ ಗೊತ್ತಾಗ್ತದೆ ಹೇಗಿರ್ತಾರೆ ಅವರು ಅಂತ ಯಾರು ಕ್ರೀಡೆಯಲ್ಲಿ ಮುಂದಿರ್ತಾರೆ ಅವರನ್ನೆಲ್ಲ ಒಂದು ನಾಲ್ಕೈದು ಜನರೆಲ್ಲ ಆಯ್ಕೆ ಮಾಡಿ ಒಂದೊಂದು ಶಾಲೆಯಲ್ಲಿ ನಾಲ್ಕು ನಾಲ್ಕು ಜನರನ್ನೆಲ್ಲ ಆಯ್ಕೆ ಮಾಡಿ ಒಂದು ಊರಿನದೊಂದು ಐದು ಶಾಲೆಯ ಒಂದು ಇಪ್ಪತ್ತು ಮಕ್ಳದ್ದು ಒಂದು ತಂಡವನ್ನು ಮಾಡೋದು ಒಂದು ಖೋಖೋ ಟೀಮಾ ಅಥವಾ ಕಬಡ್ಡಿ ಟೀಮಾ ತ್ರೋಬಾಲ್ ಟೀಮಾ ಆ ಥರ ಮಾಡೋದು ಅವರಿಗೊಬ್ಬರನ್ನು ಯಾರನ್ನು ಮಾರ್ಗದರ್ಶಕರನ್ನು ಕೊಡೋದು ಈ ಥರ ಮಾಡಿ ಈ ಥರ ಮಾಡಿ ಗೈಡ್ ಮಾಡ್ಲಿಕ್ಕೆ ಒಂದು ಜನರನ್ನು ಸೆಲೆಕ್ಟ್ ಮಾಡ್ತೇನೆ ಆಮೇಲೆ ಒಂದು ಒಂದು ಹತ್ತು ಇಪ್ಪತ್ತು ದಿನ ಟ್ರೈನಿಂಗ್ ಕೊಟ್ಟು ಆಮೇಲೆ ಬೇರೆ ಎಲ್ಲಿಗಾದರು ಸ್ಪರ್ಧೆಗೆ ಕಳ್ಸುದು ಅವರನ್ನು ಅಲ್ಲಿ ಆಟ ಆಡಲಿಕ್ಕೆ ಹೇಳೋದು ಹೀಗೆ ಹೀಗೆ ಮ ಹೀಗೆಲ್ಲ ನಾನು ಯೋಜನೆಯನ್ನು ರೂಪಿಸ್ತೀನಿ ಆಮೇಲೆ ಕ್ರೀಡಾ ಕ್ಷೇತ್ರದಲ್ಲಿ ನಾವು ತುಂಬ ಹಿಂದೆ ಇದ್ದೇವೆ ಸೊ ಮುಂದೆ ಹೋಗಬೇಕಾದ್ರೆ ನಾವು ಈ ಥರದ್ದೆಲ್ಲ ಯೋಜನೆಯನ್ನು ತರಬೇಕು ಈ ಥರ ಮಾಡಿದರೆ ನಾವು ಮಾತ್ರ ಕ್ರೀಡೆಯಲ್ಲಿ ಮುಂದೆ ಹೋಗಲಿಕ್ಕಾಗ್ತದೆ ಈಗಿನ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಜಾಸ್ತಿ ಇದೆ ಹಾಗಾಗಿ ನಾವು ಕ್ರೀಡೆಯ ಬಗ್ಗೆ ಸ್ವಲ್ಪ ಜಾಸ್ತಿ ಆಸಕ್ತಿಯನ್ನು ನಾವು ಸಹ ಹೊಂದಬೇಕು ಮಕ್ಕಳಿಗೆ ಹೇಳಬೇಕು ಇದರ ಬಗ್ಗೆ ಹೀಗೆ ಮಾಡಿ ಕ್ರೀಡೆಯಲ್ಲಿ ಒಂದು ಸ್ಥಾನಕ್ಕೆ ಹೋದರೆ ನಮಗೆ ಇಲ್ಲಿ ನಮ್ಮ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ ಬೇರೆ ದೇಶದಲ್ಲಿ ಸಹ ನಮ್ಮ ಹೆಸರನ್ನು ಉಳಿಸ್ಕೋಬೋದು ನಮ್ಮ ಭಾರತದ ಹೆಸರು ಒಂದು ವಿಜೃಂಭಿಸ್ತದೆ ಎಲ್ಲ ಕಡೆ ಸಹ ಎಲ್ಲ ದೇಶ ದೇಶಗಳಲ್ಲಿ ಕಾಣ್ಬೋದು ಈ ಥರ ಮಾಡ್ಬೋದು